ನಾನು ಒಂದು ಒಂದಿನ ಒಂದಿನ ಎರಡು ಮೂರು ದಿನ ಹಿಂದೆ ಒಂದು ಆನ್ಲೈನ್ ಆರ್ಡ್ರ್ ಹಾಕಿದ್ದೆ ಮೊಬೈಲು ಆನ್ಲೈನ್ ಆರ್ಡ್ರ್ ಬ ಆನ್ಲೈನ್ ಆರ್ಡ್ರ್ ಹಾಕಿದೆ ಹಾಕಿದ್ದೆ ಒಂದು ಮೂರು ನಾಲ್ಕು ದಿನದ ನಂತರ ಆನ್ಲೈನ್ ಆರ್ಡ್ರ್ ರಿಸೀವಾಯಿತು ರಿಸೀವಾಗಿದ್ದೆ ಫೋನ್ ಫುಲ್ಲು ಅಂದರೆ ಪ್ಯಾಕೇಜಿಂಗೇ ಫುಲ್ ಡ್ಯಾಮೇಜಾಗಿತ್ತು ಹಾಗೇ ಫೋನ್ ಕೂಡ ಫುಲ್ ಕ್ಲಾರಿಟಿ ಚೆನ್ನಾಗಿರ್ಲಿಲ್ಲ ಸ್ಕ್ರ್ಯಾಚಿತ್ತು ಫುಲ್ ಬ್ಲರ್ ಕಾಣ್ತಿತ್ತು ಅಂದರೆ ಮೊಬೈಲ್ ಇನ್ನು ಕ್ಯಾಮರಾನ ಯೂಸು ಕೂಡ ಮಾಡು ಮಾಡ್ಲಿಕಾಗ್ತಿರಲಿಲ್ಲ ಆ ಥರ ಡ್ಯಾಮೇಜ್ ಪೀಸ್ ಕೊಟ್ಟಿದ್ರು ಓಕೆ ಅದನ್ನು ನನಗೆ ನಂಗೆ ತುಂಬ ಅಂದರೆ ತುಂಬ ಬೇಜರಾಯಿತು ಯಾಕಪ್ಪ ನಾನು ಆನ್ಲೈನ್ ಶಾಪಿಂಗ್ ಮಾಡಿದೆ ಆಮೇಲೆ ನಾನು ತುಂಬ ಅಂದರೆ ತುಂಬ ಅಂದರೆ ತುಂಬ ಬೇಜರಾಯಿತು ನನಗೆ ನಂತರ ನಾನು ಇಲ್ಲೇ ಶಾಪಿಗೋಗಿ ತಗೊ ತಗೊಳ್ಬೋದು ಅನಿಸ್ತು ಯಾಕಪ್ಪ ಆನ್ಲೈನ್ ಶಾಪಿಂಗ್ ಮಾಡಿದೆ ಅನಿಸ್ತು ಹಾಗೆ ಆವಾಗಿಂದ ನಾನು ಟೆಕ್ನಾಲಜೀಸ್ ಗ್ಯಾಜೆಟ್ಸ್ ಇರುತ್ತಲ್ವಾ ಮೈಕ್ರೋಫೋನ್ಸು ಮೌಝು ಡಿಜಿಟಲ್ ಕ್ಯಾಮರಾ ಹೆಡ್ಫೋನ್ಸು ಯು ಎಸ್ ಬಿ ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಪ್ರಿಂಟರ್ ಏನೇನು ಇರುತ್ತಲ್ಲಾ ಅದನ್ನೆಲ್ಲ ನಾನು ಆನ್ಲೈನ್ನಿಂದ ತಗೊಳ್ಳಿಕ್ಕಿಲ್ಲ ಅಂತ ಅನ್ಕೊಂಡಿದೀನಿ ಒಂದು ಚೂರು ಚೆನ್ನಾಗಿರ್ಲಿಲ್ಲ ಆ ಪ್ರೊಡಕ್ಟು ಒಂದು ಚೂರಂದರೆ ಒಂದು ಚೂರು ಚೆನ್ನಾಗಿರ್ಲಿಲ್ಲ ಅಟ್ಲೀಸ್ಟ್ ಒಂದು ಚಾರ್ಜರು ಕೂಡ ಸರಿ ಇರಲಿಲ್ಲ ಸೊ